ಹಾಂ ನಾವು ನಾನು ಒಂದೇ ತಿಂಗಳು ಆಯಿತು ನಿಮ್ಮ ಮನೆ ನಿಮ್ಮ ಅಂಗಡಿಯಿಂದ ನಾನು ಗ್ರೈಂಡರ್ ತಕೊಂಡು ಹೋಗಿದ್ದೀನಿ ಹಾಂ ಈಗಾ ಗ್ರೈಂಡರ್ ಉಂಟಲ್ಲ ಕೆಲಸ ಆಗ್ತಾಯಿಲ್ಲ ಯಾಕಂದರೆ ಅದು ಹಾಂ ಶಾರ್ಟ್ ಆಗ್ತದೆ ಕೆಲವೊಮ್ಮೆ ಬಂದ್ ಬೀಳ್ತದೆ ನಾನು ಏನಾದರೂ ಹಾಕಿದರೆ ಅದು ಬಂದ್ ಆಗ್ತದೆ ಮತ್ತು ತುಂಬಾ ವ್ ಪ್ರಾಬ್ಲಮ್ ಇದೆ ಆ ಗ್ರೈಂಡರ್ ಅಲ್ಲಿ ಹೌದು ಚೆಕ್ ಮಾಡಿದ್ದೇವೆ ಅವರು ಗ್ಯಾರೆಂಟಿ ಸಹ ಕೊಟ್ಟಿದಾರೆ ಈಗ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಹಾಂ ನಮಗೆ ಕರೆಂಟ್ ಶಾಕ್ ಆಗ್ತಿದೆ ಮತ್ತು ನಾನು ಈಗ ಏನಾದ್ರು ಅದಕ್ಕೆ ಹಾಕಿದಿದ್ದರೆ ಆನ್ ಮಾಡಿದರೆ ಅದು ಆನ್ ಆಗ್ತಾಯಿಲ್ಲ ತುಂಬ ಹೊತ್ ಅದನ್ನು ಆನ್ ಆಫ್ ಮಾಡಿ ಮತ್ತೆ ಆನ್ ಆಗ್ತದೆ ಹಾಗೆ

ಓಕೆ ಹಾಂ ಹಾಂ ಓಕೆ

ಪರವಾಗಿಲ್ಲ ರಿಪೇರಿಗೆ ನೀವು ಎಕ್ಸ್ಟ್ರಾ ಕಾಸ್ಟ್ ತಕೊಳ್ತೀರ ಎಕ್ಸ್ಟ್ರಾ ಚಾರ್ಜ್ ತಕೊಳ್ತೀರ

ಓಕೆ ಓಕೆ ನಾವ್ ಬರ್ತೇವೆ ಆಯಿತಾ ಹಾಂ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು